ಮತ್ತು ಸ್ವಲ್ಪ ಫ್ರೂಟ್ಸಿದುಂಟು ಪೇರಳೆ ಉಂಟು ಪೇರಳೆ ಚಿಕ್ಕು ಮತ್ತು ಪಪ್ಪಾಯ ಮತ್ತು ಸೀತಾಫಲ ಎಲ್ಲ ಮರಯೆಲ್ಲ ಉಂಟು ತುಂಬ ಮರ ಉಂಟು ಪಂಪ್ ಸೆಟ್ ಉಂಟು ಎಲ್ಲ ನೀರು ಬಿಡ್ತಾಯಿರ್ತೇವೆ ಸುಮ್ನೆ ಮನೆಯಲ್ಲಿರುವುದು ಈಗ ಎಂಥ ಮಾಡುವುದು ಈಗ ಇಲ್ಲಿ ಎಂತ ಉಂಟು ರಿಟೈರ್ಡಾಗಿ ಈಗ ಊರಿನಲ್ಲಿ ಎಗ್ರಿಕಲ್ಚರ್ ಮಾಡ್ತಾಯಿದ್ದೇನೆ ಅದಕ್ಕೆ ನಾನು ಅದರಲ್ಲಿ ಇಂಟ್ರೆಸ್ಟಾಗಿ ಹೋಗಿದೆ ನಮ್ಮದು ಅದೇ ಹಾಬಿಯಾಗಿದೆ ಸ್ವಲ್ಪ ಲಿಂಬೆ ಕಾಯಿ ಲಿಂಬೆ ಕಾಯಿದು ಸಹ ಮರಯೆಲ್ಲ ಹಾಕಿದ್ದೇವೆ ಮತ್ತು ಸಹ ಅದು ಆಗ್ತಾ ಉಂಟು ಸ್ವಲ್ಪ ಮತ್ತು ಇಲ್ಲಿ ಸ್ವಲ್ಪ ನೀರಿದ್ದು ಪ್ರಾಬ್ಲಮಿಲ್ಲ ನಮಗೆ ಪಂಪ್ ಸೆಟುಂಟು ತ್ರೀ ಫೇಸ್ ಪಂಪುಂಟು ಎಗ್ರಿಕಲ್ಚರ್ ಪಂಪು ಅದರಲ್ಲಿ ಟು ಹೆಚ್ ಪಿದ್ದು ಅದು ನೀರು ತುಂಬ ಇರ್ತದೆ ಅಲ್ಲೊಂದು ನಮ್ದು ಎಲ್ಲ ಒಳ್ಳೆದುಂಟು ಅದು ತೊಂದರೆಯಿಲ್ಲ ಅದು ಮತ್ತೆ ಈ ಪೇರಳೆ ಸಹ ತುಂಬ ಆಗ್ತದೆ ಪೇರಳೆ ಚಿಕ್ಕು ಎಲ್ಲ ಆಗ್ತದೆ ಮತ್ತು ಹಲಸಿನಕಾಯಿ ಸಹ ಮರ ಸಹ ಉಂಟು ಯಾವುದು ಈ ಮರ ಉಂಟು ಎಂದು ಹೇಳಲಿಕ್ಕಿಲ್ಲ ಎಲ್ಲ ತುಂಬ ಮರ ಇರ್ತದೆ ಇಲ್ಲಿ ಆಚೆ ಈಚೆ ಮರ ಉಂಟು ಮತ್ತು ಇದು ತೆಂಗಿನಕಾಯಿ ತೆಂಗಿನಕಾಯಿ ಅಂದರೆ ಈಗ ತೆಂಗಿನಕಾಯಿಗೂ ಮರಕ್ಕೆ ಕಾಪಾಡುವುದೇ ಕಷ್ಟ ಆಗಿದೆ ಒಂದು ಮರಕ್ಕೆ ಕಾಯಿ ಕೊಯ್ಯಲ್ಲಿಕ್ಕೆ ಅ ಅ ಎಪ್ಪತ್ತು ಎಂಬತ್ತು ರೂಪಾಯಿ ತೆಗೆದುಕೊಳ್ತಾರೆ ಮತ್ತದು ತೆ ಸಿಪ್ಪೆ ತೆಗೆಯಲಿಕ್ಕೆ ನೂರು ರೂಪಾಯಿ ಉಂಟು ಎಲ್ಲ ಮತ್ತೆ ಸಿಗೋದೆಂಥದ್ದು ಸಿಗುವುದಿಲ್ಲ ಮತ್ತೆ ಹಾಬಿಯಾಗಿ ಮತ್ತು ಕೆಲಸ ಮಾಡುವುದು ಎಂತ ಮಾಡುವುದು ಮತ್ತು ಮನೆಯಲ್ಲಿ ಮುಂದೊಮ್ಮೆ ಮುಂದೆ ಮಾಡಿಟ್ಟದ್ದು ಉಂಟಲ್ಲ ಅದಕ್ಕೆ ಮೇನ್ಟೇನ್ ಮಾಡ್ತಾ ಹೋಗ್ತಾಯಿರ್ತೇವೆ ಈಗ ತೊಂದರೆಯಿಲ್ಲ ದೇವರ ದಯದಿಂದ ಅಂತೂ ಒಳ್ಳೆಯದುಂಟು ಈಗ ಹಾಬಿ ಸಹ ಒಳ್ಳೆಯದಾಗ್ತದೆ ಮತ್ತೆಂತ ತೆಂಗಿನಕಾಯಿ ಆಗ್ತಾ ಉಂಟು ಸ್ವಲ್ಪ ಆಗ್ತದೆ ಬೀಳ್ತದೆ ಎಲ್ಲ ಉಂಟು ಈಗೀಗ ಜನ ಸಿಗುವುದಿಲ್ಲಲ್ಲ ಕೆಲಸಕ್ಕೆ ಎಂತ ಮಾಡುವುದು ಎಗ್ರಿಕಲ್ ನಮಗೆ ಎಷ್ಟು ಆಗ್ತದೆ ಅಷ್ಟು ಮಾಡ್ತಾಯಿದ್ದೇವೆ ನಾವು ಈಗ ಜನವೇ ಸಿಗುವುದಿಲ್ಲದಿದ್ರೆ ಈಗ ಜನ ತುಂಬ ಜನ ತಂದು ಇಲ್ಲಿ ಕೆಲಸ ಮಾಡಿಸಿದರೆ ಅವ್ರು ಮಾಡ್ತಾರಾ ಸರಿ ಸರಿ ಮಾಡುವುದಿಲ್ಲ ನಮಗೇ ಮಾಡಬೇಕಾಗ್ತದೆ ಎಲ್ಲ ಹೀಗೆ ಪ್ರಾಯದಲ್ಲಿ ಏಜಾಗ್ತದೆ ಮತ್ತು ವೆಜಿಟೇಬಲ್ ಸಹ ತುಂಬ ಹಾಕಿದ್ದೆವು ನಾವು ಬೆಂಡೆಕಾಯಿ ಮತ್ತೆ ಬಸಳೆ ಉಂಟು ಅದು ಬದನೆ ಕಾಯಿ ಎಲ್ಲ ಹಾಕಿದ್ದೇವೆ ಹಾಕಿ ಆದರೆ ಸ್ವಲ್ಪ ಮನೆ ಯೂಸ್ ಮಾಡಲಿಕ್ಕೆ ಆಗ್ತದೆ ಮತ್ತೆಂತ ಸೇಲ್ ಸಹ ಸ್ವಲ್ಪ ಹೋಗ್ತದೆ ಹೊರಗೆ ತೆಂಗಿನಕಾಯಿ ಹೋಗ್ತದೆ ತುಂಬ ಮತ್ತು ಇದು ಅದರ ಒಟ್ಟಿಗೆ ಬೇರೆ ಇದ್ದರೆ ಒಳ್ಳೆಯದುಂಟು ಸ್ವಲ್ಪ ಕೋಳಿ ಸಹ ಉಂಟು ಅದೆಲ್ಲ ಉಂಟು ಅದರ ತೋಟದಲ್ಲಿಯೇ ನಮ್ಮ ಎಗ್ರಿಕಲ್ಚರ್ನಲ್ಲಿ ಎಲ್ಲ ಉಂಟು ತೋಟಗಾರಿಕೆ ಎಲ್ಲ ಉಂಟು ಮತ್ತೆ ಪೇರಳೆ ಅಂತಿಂತು ಶೋ ತೆಂಗಿನಕಾಯಿ ಇದೆ ಇಂಪಾರ್ಟೆಂಟ್ ನಮ್ಮದು ಅಂದರೆ ತೆಂಗಿನಕಾಯಿ ಮರ ಪ್ಲಾಂಟೇಷನ್ ಉಂಟು ಇಲ್ಲಿ ಅದೇ ಪ್ಲಾಂಟೇಷನ್